ನಾನು ಎಲ್ಲರಿಗೂ ನೋಟ್ಸ್ ಬರ್ಕೊಡೊದ್ರಲ್ಲಿ ಫಸ್ಟ್ ಇರ್ತೀನಿ ಎಲ್ಲರೂ ನನ್ನ ಹತ್ತಿರಾನೆ ನೋಟ್ಸ್ ಬರ್ಸ್ಕೊತಿರ್ತಾರೆ ಬರವಣಿಗೆ ಅನ್ನೋದು ಒಂದು ಕಲಾತ್ಮಕ ಇದಾಗಿರತ್ತೆ ಬರವಣಿಗೆ ಅಂದರೆ ನಾನು ನಾನೇನು ತುಂಬ ಪೋಯೆಟ್ರಿ ಕವಿತೆಗಳನ್ನೆಲ್ಲ ಬರೆಯಲ್ಲ ಯಾವುದಾದ್ರೂ ಸಂದರ್ಭದಲ್ಲಿ ಬರಿತಾ ಇರ್ತೀನಿ ಹಾಗೆ ನಾನು ಪಿ ಎಸ್ ಐಗೆ ಪಿ ಸಿಗೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಮಾಡೊದ್ರಿಂದ ತುಂಬ ಬರಿಯೋದಿರತ್ತೆ ಹಾಗಾಗಿ ಪಾಯಿಂಟ್ಸ್ಗಳ್ನ ಮಾಡ್ಕೊತೀನಿ ಹೀಗೆ ನನ್ನ ಬರಿಯೊ ಅಂತಹ ಹವ್ಯಾಸ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನನಗೆ ಬರಿಯೋದು ಅಂದರೆ ಸ್ವಲ್ಪ ಇಷ್ಟ